ಕರ್ನಾಟಕ ರಾಜ್ಯ ಸ ರಾಜ್ಯ ಸ ರಾಜ್ಯ ರಸ್ತೆ ಸಾರಿಗೆ ಸಂಸ್ಥೆ ಬಸ್ಸುಗಳಲ್ಲಿ ತಿರುಗಾಡ್ಬೇಕಾದ್ರೆ ನಾವು ಆದಷ್ಟು ಬೇಗ ಕೈಯ್ಯಲ್ಲಿ ಬಸ್ಸಲ್ಲಿ ಅಂದರೆ ಇಲ್ಲಿಂದ ಬೆಂಗ್ಳೂರಿಗೆ ಹೋಗ್ಬೇಕೆಂದ್ರೆ ಮೈಸೂರಿಂದ ಬೆಂಗ್ಳೂರು ಗಂಟ ಬೇಡ ನಾವೇನು ಹೋಗ್ತಿಲ್ಲ ಜಾಸ್ತಿ ಇಲ್ಲೇ ಒಂದು ಹಳ್ಳಿ ಕಡೆ ಹೋಗ್ಬೇಕು ಅಂತ ಇಟ್ಕೊಳ್ಳಿ ಎಲ್ಲ ಜಾಸ್ತಿ ಎಲ್ನೋಡು ಬಸ್ಗಳೇ ಪ್ರೀ ಐತೆ ತುಂಬ್ಕೊಳ್ತಾರೆ ಅವರೆ ಹೆಂಗಸ್ರೆ ತುಂಬ್ಕೊಳ್ತಾರೆ ಗಂಡಸ್ರಿಗೆ ಅಲ್ಲಿ ಸೀಟೇ ಇರೋದಿಲ್ಲ ನಾವು ಎಷ್ಟು ಹೊತ್ತು ನಿಂತ್ಕೊಂಡು ಹೋಗೋಕಾಗದಲ್ಲಿಗೆ ಸ್ಟ್ಯಾಂಡಿಂಗ್ ಮಾಡ್ಕೊಂಡು ಹೋಗೋಕಾಗಲ್ಲ ಅದಕ್ಕೆ ನಾವೇನ್ಮಾಡಬೇಕು ಆದಷ್ಟು ನಮ್ಮ ಸ್ವಂತದಲ್ಲಿ ನಾವು ನಡ್ಕೊಂಡಾದ್ರೂ ಒನ್ ಸೈಕಲ್ಲಾದ್ರು ಹತ್ಕೊಂಡೋ ಇದು ಒಂದು ಲಗೇಜ್ ಆಟೋ ಅತ್ಕಲಾರು ಹೋಗ್ಬೇಕು ಕೆ ಎಸ್ ಆರ್ ಟಿ ಬಸ್ಸು ಅಂತ ಬಿಟ್ಟಿದ್ದಾರೆ ಅದೇ ಯಾರು ಜ ಯಾವ ಟೈಮಲ್ಲಿ ಯಾರಿಗೂ ಬಸ್ದು ಟೈಮ್ಗೆ ಸರಿಯಾಗಿ ಬರೋದೂ ಇಲ್ಲ ಜನ ಟೈಮ್ಗೆ ಸರಿಯಾಗಿಯೇ ಅವರ ಜಾಗ ಮುಟ್ಟೋಕ್ಕಾಗೋಲ್ಲ ಬಸ್ ಕಾತ್ರೆ ಕನ್ನ ಬಸ್ ಸರ್ಕಾರ ಗೋರ್ಮೆಂಟ್ ಬಸ್ಸು ಅಂತ ಬಿಟ್ಟಿದ್ದಾರೆ ಏನು ಪ್ರಯೋಜನ ಎಲ್ಲ ಬರೀ ಹೆಂಗಸ್ರು ಬಿಟ್ಬಿಟ್ರೆ ಹೆಂಗಸ್ರು ತುಂಬ್ಕೊ ತಿರುಗಾಡ್ತಾರೆ ನಾವು ಈಗ ಬೆಂಗ್ಳೂರ್ಗೆ ಹೋಗ್ಬೇಕು ಇಲ್ಲಿಂದ ಬೆಂಗ್ ಮೈಸೂರಿಂದ ಮೈಸೂರಿಂದ ಬೆಂಗ್ಳೂರ್ಗೆ ಹೋಗ್ಬೆಕು ಅಂದರೆ ಯಾವ ಬಸ್ಸ್ಗೆ ಹೋಗ್ತೀನಿ ಅಂದರೂ ಫುಲ್ ರಸ್ಸು ಸ್ಟ್ಯಾಂಡಿಂಗು ಸ್ಟ್ಯಾಂಡಿಂಗು ಸ್ಟ್ಯಾಂಡಿಂಗ್ ನಿಂತ್ಕೊಂಡು ಎಲ್ಲಿಗಂಟ ಹೋಗೋಕ್ಕಾಯ್ದು ಹೇಳಿ ಸ್ಟ್ಯಾಂಡಿಗು ಅಂದರೆ ಎಲ್ಲಿಗಂಟ ನಿಂತ್ಕೊಳ್ಬೇಕಾದ್ದು ಯಾರು ಕೇಳಿ ಎಲ್ಲ ಬೆಂಗಳೂರು ಎಲ್ಲ ಬೆಂಗ್ಳೂರಿಗಂತ ಹತ್ತಾರೆ ಆದ್ದರಿಂದ ಅದಕ್ಕೆ ನಾವೇನ್ಮಾಡಬೇಕು ನಮ್ಮ ಸ್ವತಂತ್ರವಾಗಿ ತಿರ್ಗಾಡ್ಕೊಂಡು ಎಲ್ಲಿಯಾರು ಹೋಗಿ ಬರಬೇಕು ಹೋಗ್ಬೆಕು ಇಲ್ಲ ಬರ್ಲಿಲ್ಲ ಅಂದ್ರೆ ಹೋಗೋದೆ ಬೇಡ ಇದ್ಬಿಡ್ಬೇಕು ಹೋಗಿ ಹೋಗೋದೆ ಬೇಡ ಇರ್ಬೋ ಇದು ಬಿಡ್ಬೋದು ಆದರೆ ಒಂದು ಕೆಲಸ ಕಾರ್ಯ ಇದ್ದೇ ಇರ್ತದೆ ಹೋಗ್ಲೆ ಬೇಕಲ್ವ ಅವಾಗ ಏನ್ಮಾಡಬೇಕು ಆ ಟೈಮಲ್ಲಿ ನಾವು ಆದಷ್ಟು ಎಚ್ಚರಿಕೆಯಾಗಿ ನೋಡ್ಕೊಂಡು ಮಾತಾಡ್ಸ್ಕೊಂಡು ಹೋಗ್ಬೋದು ಇಲ್ಲ ಅಂದ್ರೆ ಆದ್ದರಿಂದ ನಾವು ಏನು ಹೇಳಿದ್ರು ಏನು ಮಾಡ್ಕೋದ್ರು ಸರಿಯಾಗೋದು ಇಲ್ಲ ಈಗ ಅವರು ಕಂಡೆಕ್ಟ್ರ್ ಹೇಳ್ತಾನೆ ಸೀಟ್ ಕೊಡ್ತೀನಿ ಬನ್ನಿ ಅಂತ ಹತ್ಸ್ಕೊಳ್ತಾನೆ ಯಾವ ಅಲ್ಲೋಗಿ ನಿಂತ್ಕೊಂಡ್ರು ಅಲ್ಲಿ ಇಳಿತಾರೆ ಮುಂದೆ ಇಳಿತಾರೆ ಸುಮ್ನಿರಿ ಮುಂದೆ ಇಳಿತಾರೆ ರೀ ಅಂತ ಯಾವ ಸ್ಟಾಪ್ಗೆ ಹೋದ್ರೂ ಇಳೆಯವರು ಇಲ್ಲ ಎಲ್ಲ ಸ್ತ್ರೂ ಹೋಗವ್ರೆ ನಾವು ಎಡಕ್ ನಿಂತ್ಕೊಳ್ಬೇಕಾದ್ದು ಬಸ್ಸ್ಗಳ್ನೆಲ್ವ ಅನಾನುಕೂಲ ದಾಸ್ತಿಯಪ್ಪ ಅನುಕೂಲ ಯಾವುದು ಇಲ್ಲ ಅನಾನುಕೂಲವೆ ಜಾಸ್ತಿ ಅದಕ್ಕೆ ನಾವು ಏನ ಏನಂತೂ ಹೇಳೋಕ್ಕಾಗೋಲ್ಲ ಏನು ಹೇಳ್ದ್ರೂ ಪ್ರಯೋಜ್ನಕ್ಕೆ ಬರೋದಿಲ್ಲ ಅದೇ ಸರಿ ಆಗೋದಿಲ್ಲ ಅದೇನು ಬೇಕು ಅಂತಲೇ ಹೋಲ್ಸ್ಕೊಂಡ್ರೆ ನಮ್ಮ ಕೈಲಿ ನಮ್ಮ ಮನ್ಸಲ್ಲಿ ಇದಿಷ್ಟು ನಮ್ಮ ಹೇಳ್ಕೊಂಡವ್ರ್ಗೆ ನಮ್ಮ ಜಾಗಕ್ಕೆ ನಾವು ಸೇರ್ಕೊಳ್ಬೇಕು ಇಲ್ದಿದ್ರೆ ನಮ್ಮ ಕೈಲಿ ಏನೂ ಮಾಡೋಕ್ಕಾಗೋಲ್ಲ ನಾವು ಬೇರೆ ಪೇಷಂಟು ನಡೆಯೋಕ್ಕಾಗೋದಿಲ್ಲ ನಡೆಯೋಕ್ಕಾಗ್ದಿದ್ದ ಮೇಲೆ ಎಲ್ಲಿಗೂ ಹೋಗೋದು ಬೇಡ ಹೋಗೋದು ಬೇಕಾಗಿಲ್ಲ ಎದ್ದೇಳಿ ಆದ್ದರಿಂದ ಈಗ ಯಾವ ಕೆಲಸ ಕಾರ್ಯಗಳಿದ್ರೂ ಬಸ್ನಲ್ಲಿ ಹೋಗೋದು ಬಸ್ನಲ್ಲಿ ಬರೋದು ಅಂದರೆ ಭಾಳ ತೊಂದ್ರೆ ಅದರಿಂದ ನಡ್ಕೊಂಡು ಹೋಗಿದ್ದೇ ಒಳ್ಳೆಯದು ಎಲ್ಲಿಗೆ ಹೋದ್ರೂ ನಡ್ಕೊಂಡು ದೇವ್ರು ಕೊಟ್ಟಿದ್ದಾರೆ ಕಾಲ ನಿಧಾನ್ಕಾದ್ರು ನಡ್ಕೊಂಡು ಹೋಗಿ ಸೇರ್ಕೊಳ್ಳೋದು ಒಳ್ಳೆಯದು ನಾವು ಹೆಸರಿಲ್ವ ಇದ್ರ ಬಗೆಗೆ ಯಾವುದು ಹೇಳೋಕ್ಕಾಗೋಲ್ಲ ಮಾತಾಡೋಕ್ಕಾಗೋದಿಲ್ಲ ನಮ್ಮ ಕಾಲು ನಾವು ಬುದ್ಧಿ ಹೇಳ್ಕೊಂಡು ಹೋಗೋದೆ ಒಳ್ಳೆಯದು ಎಲ್ಗೆ ಹೋದ್ರು ಬಸ್ಸನ್ನ ನಂಬ್ಕೊಂಡು ಗಿಮ್ಕೊಂದ್ ಯಾಕೆಂದ್ರೆ ಅವರು ಮಾ ಬಾ ಬಿಟ್ಟಿರೋದು ಸಂಪನ್ನ ಮಾಡೋಕೆ ಬಿಟ್ಟಿರೋದು ಸಂಪನ್ನ ಬಿಟ್ಮೇಲೆ ನಮ್ಗೆ ತೊಂದರೆ ಆದ್ಮೇಲೆ ನಾವ್ಯಾಕೆ ನಾವು ನಮಗೆ ಒಳ್ಳೆಯದಕ್ಕೆ ಅಂತ ಬಿಟ್ಟಿದ್ದೀವಿ ಅಂತ ಹೇಳ್ತಾರೆ ನಮಗೆ ತೊಂದ್ರೆ ಮಾಡ್ತದೆ ಅಂದ್ಮೇಲೆ ಅದ್ಯಾತಕ್ಕೆ ಹತ್ಬೇಕು ಆ ಬಸ್ ನಾವು ಆದ್ದರಿಂದ ಬಸ್ ಹತ್ತು ಬಸ್ನ ನಂಬ್ಕೊಳ್ಬಾರ್ದು ಈಗ ಬಸ್ ನಂಬ್ಕೊಂಡ್ರು ಆಗೋದಿಲ್ಲ ಏನಿದ್ದರು ನಾವು ಸ್ವಂತ ಬುದ್ದಿಯಲ್ಲೆ ಹೇಳ್ಕೊಂಡು ಹೋಗ್ಬೇಕು ಹೊರ್ತು ಈ ಥರ ಆಗೋದಿಲ್ಲ ಸುಮ್ಮನೆ ಅದಕ್ಕೆ ಕಾಯ್ಕೊಂಡು ಎಲ್ಲ ಇದೇ ಬಂದಿರೋದೆಲ್ಲ ಈಗ ಜಾಸ್ತಿ ಕಂಪ್ಯೂಟ್ರ್ ಅಂತ ಬಂದ್ಬಿಡ್ತು ಕಂಪ್ಯೂಟ್ರ್ ಬಂದ್ಮೇಲೆ ಯಲ್ವು ಇಂದೇ ಕಂಡಕ್ಟ್ರುಗಳು ಟಿಕೇಟ್ ಕೈಲಿ ಹರಿದು ಅದ್ರ ಹೋಗಿ ಕೊಡ್ತಿದ್ದರು ಈಗ ಕಂಪ್ಯೂಟ್ರ್ ಹೊಡ್ದು ಕಳಿಸ್ತದೆ ಅದು ಹೊಡ್ದು ಬಿಟ್ಟು ಅದರಿಂದ ಯಾರಿಗೂ ಒಳ್ಳೆಯದಾಗೋಲ್ಲ ಜನಗಳ್ಗು ಒಳ್ಳೆಯದಿಲ್ಲ ಅದ್ಯಾತಕ್ಕೆ ಸುಮ್ಮನೆ ಫ್ರೀಯಾಗಿ ಇನ್ನೇನು ಹೇಳೋಕ್ಕಾಗಲ್ಲ ಅಷ್ಟು ಹೇಳ್ತೀನಿ ನಮ್ಮ ಕೈಲಾಗೋಲ್ಲ ಅದೆ ಸರಿ ಕಬನೆ ಅದ್ರ ಬಗ್ಗೆ ನಾವು ಇನ್ನೇನು ಕೆಳೋಕ್ಕಲ್ಲ ಇಷ್ಟು ಮಾತ್ರ ಹೇಳ್ಬೋದು